ನನಗೆ ತುಂಬ ಇಷ್ಟ ಆಗೋ ಮೀನು ಯಾವುದು ಅಂತ ಅಂದರೆ ಅಂಜಲ್ ಮೀನು ಯಾಕಂದರೆ ಆ ಮೀನಲ್ಲಿ ಮುಳ್ಳುಗಳಷ್ಟು ಇರೋದಿಲ್ಲ ಅಷ್ಟು ಅಂದರೆ ಒಂದು ಮುಳ್ಳು ಇರುತ್ತೆ ದೊಡ್ಡದಾಗಿ ಅಂದರೆ ಜಾಸ್ತಿ ಮುಳ್ಳುಗಳು ಇರೋದಿಲ್ಲ ಅದರಲ್ಲಿ ಅದನ್ನು ಬೇಯಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಆ ಮೀನು ಮತ್ತು ಸಾರಿಗೆ ರುಚಿ ಕೊಡೋವಂಥ ಮೀನು ಯಾವುದು ಅಂದರೆ ಮತ್ತಿ ಮೀನು ಅದು ಕೂಡ ನನಗಿಷ್ಟ ಆಗುತ್ತೆ ಯಾಕಂದರೆ ಅದು ಸಾರು ಬಹಳ ರುಚಿ ಕೊಡುತ್ತೆ ಬೇರೆ ಯಾವ ಮೀನನ್ನು ಅಷ್ಟು ರುಚಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟು ರುಚಿ ಕೊಡುತ್ತೆ ಮತ್ತಿ ಮೀನು ಮತ್ತು ಬಂಗುಡೆ ಮೀನು ಅದು ಕೂಡ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರತ್ತೆ ಆದರೆ ನಾನು ಮುಂಚೆ ಹೇಳಿದ್ನಲ್ವಾ ಅಂಜಲ್ ಮೀನು ಅಂತ ಅದಂತೂ ತುಂಬಾ ಚೆನ್ನಾಗಿರತ್ತೆ ನಮ್ಮ ಮನೆಯಲ್ಲಿ ಈ ನಡುವೆ ಬೇರೆ ಮಾಂಸವನ್ನು ತರೋ ಬದಲು ಪ್ರತಿವಾರವೂ ನಾವು ಮೀನನ್ನೇ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಾಕಂದರೆ ಅಂಜಲ್ ಮೀನು ಆ ಥರ ಸಿಗತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಅದರಿಂದ ಪ್ರತಿವಾರನೂ ನಾವು ಅಂಜಲ್ ಮೀನನ್ನು ತಂದು ಅದನ್ನೇ ತಿನ್ತಾ ಇದೀವಿ ಆ್ಯಂಡ್ ಮೀನು ತುಂಬ ಒಳ್ಳೆಯದು ಮಕ್ಕಳಿಗೂ ಅಷ್ಟೇ ತುಂಬ ಒಳ್ಳೆಯದು ಅದರಿಂದಾಗಿ ನಾವು ಅದನ್ನೇ ತರ್ತೀವಿ ಆದರೆ ಮತ್ತು ಅದರಲ್ಲಿ ಮುಳ್ಳು ಇಲ್ಲದೆ ಇರೋದ್ರಿಂದ ಮಕ್ಕಳಿಗೂ ಆರಾಮಾಗಿ ತಿನ್ನಸ್ಬೋದು ಮತ್ತು ಮೀನಿನ ಎಣ್ಣೆಯ ಮಕ್ಕಳಿಗೆ ತುಂಬ ಮಕ್ಕಳಿಗೆ ಅಲ್ಲ ಎಲ್ಲರ್ಗೂ ಅಷ್ಟೆ ತುಂಬ ಒಳ್ಳೇದಾಗಿರೋದ್ರಿಂದ ಮೀನನ್ನು ಹೆಚ್ಚಾಗಿ ತಿನ್ನಬೇಕು ಮಾಂಸಕ್ಕಿಂತ ಮೀನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರ್ಗು ಗೊತ್ತು ಸೊ ಅದರಿಂದಾಗಿ ನಾವು ಹೆಚ್ಚಾಗಿ ಮೀನೇ ತರ್ತೀವಿ ಅದರಲ್ಲೂ ಎ ಅಂಜಲ್ ಮೀನನ್ನೇ ನಾವು ಜಾಸ್ತಿ ಬಳಸ್ತೀವಿ ಯಾಕಂದರೆ ಮಕ್ಕಳಿಗೆ ಮುಖ್ಯವಾಗಿ ಮಕ್ಳಿಗೆ ಬೇಕು ಅಂತ ನಾವು ಅದನ್ನೇ ತಂದು ಅದನ್ನೇ ನಾವು ಮಾಡಿ ಅದನ್ನೇ ತಿನ್ನಿಸ್ತೀವಿ ಅದರಿಂದ ನನಗಂತೂ ಅಂಜಲ್ ಮೀನು ಅಂದರೆ ತುಂಬ ಇಷ್ಟ ನೀವು ಕೂಡ ಒಂದ್ಸರಿ ತಿಂದು ನೋಡಿ ಮತ್ತೆ ಮತ್ತೆ ನೀವು ಅದನ್ನೇ ತಿನ್ನಬೇಕು ಅನ್ನಿಸ್ತೀರ ಯಾಕಂದರೆ ಬೇರೆ ಯಾವ ಮತ್ತಿ ಮೀನು ಬೇರೆ ಮೀನುಗಳನ್ನ ತಿನ್ನಬೇಕಾದ್ರೆ ಅದು ಮುಳ್ಳೆನಾದರೂ ಗಂಟ್ಲಿಗೆ ಸಿಕಾಕ್ಕೊಂಡ್ರೆ ತುಂಬ ಕಷ್ಟ ಆಗತ್ತೆ ಅದರಲ್ಲೂ ಮಕ್ಳಿಗೆ ಏನಾದರೂ ಆ ಥರ ಸಿಕಾಕ್ಕೊಂಬಿಟ್ರೆ ತುಂಬ ಕಷ್ಟ ಆಗ್ಬಿಡತ್ತೆ ಅದರಿಂದ ನಾವು ಇತ್ತೀಚೆಗೆ ಮುಂಚೆ ಮತ್ತಿ ಮೀನೇ ತಿಂತಾಯಿದಿದ್ದು ಆದರೆ ಯಾವಾಗ ಮಕ್ಕಳು ಎಲ್ಲ ಆದರೊ ಮಕ್ಳಿಗೆ ಬೇಕು ಅಂತ ಹೇಳಿ ನಾವು ಮತ್ತಿ ಮೀನನ್ನು ಮಕ್ಳಿಗೆ ತಿನ್ಸೋದಕ್ಕೆ ಆಗಲ್ಲ ಅಂತ ಅಂಜಲ್ ಮೀನನ್ನೇ ತರಿಸಿ ನಾವು ಹೆಚ್ಚಾಗಿ ಅದನ್ನೇ ತಿನ್ಸ್ತೀವಿ ಅದರಿಂದ ನನಗೆ ಅಂಜಲ್ ಮೀನು ಅಂದರೆ ತುಂಬ ಇಷ್ಟ ಅದನ್ನೇ ತಿನ್ನೋದಕ್ಕೆ ತುಂಬ ಬಯಸ್ತೀವಿ